ನಾವು ಗೋಮಾತೆಗಳ್ನ ಹೇಗೆ ಕಾಳಜಿನ ಮಾಡಬೇಕು ಅಂತ ಹೇಳೋದಾದರೆ ನಾವು ದಿನನಿತ್ಯ ರಾಸುಗಳನ್ನ ಬೆಳಗ್ಗೆ ಬೇಗ ಎದ್ದು ಅವುಗಳ ಒಂದು ಸಗಣಿಯನ್ನ ಬಾಚಿ ಅವುಗಳನ್ನ ಕ್ರಿಮಿ ಕೀಟಗಳಿಂದ ಮೊದಲು ಕಾಪಾಡ್ಕೊಳ್ಬೇಕಾಗುತ್ತೆ ಕ್ರಿಮಿ ಕೀಟಗಳಿಂದ ಕಾಪಾಡ್ಕೊಳ್ಬೇಕು ಅಂತ ಅಂದ್ರೆ ಕೇವಲ ಸಗಣಿಗಳನ್ನ ಎತ್ತೋದರ ಮೂಲಕ ಸಾಧ್ಯ ಆಗೋದಿಲ್ಲ ಅದರ ಮೈಯ್ಯನ್ನು ತೊಳೆದು ದಿನ ನಿತ್ಯ ನಾವೇನು ಮಾಡ್ತಾ ಹೋಗಬೇಕು ರಾಸುಗಳ ಮೈಯ್ಯನ್ನು ತೊಳೆದು ಸ್ವಚ್ಛತೆಯಿಂದ ಇಟ್ಕೊಳ್ತಾ ಹೋದರೆ ಅವುಗಳಿಗೆ ಯಾವುದೇ ರೀತಿಯಾದಂತಹ ಖಾಯಿಲೆಗಳನ್ನು ಕೂಡ ಹೊಂದೋದಿಲ್ಲ ಅಕಸ್ಮಾತ್ ಏನಾದರೂ ಯಾವುದಾದ್ರೂ ಖಾಯಿಲೆಗೆ ರಾಸುಗಳು ಒಳಗಾದವು ಅಂತ ಅಂದ್ರೆ ನಾವು ವೈದ್ಯರ ಸಲಹೆಗಳನ್ನ ತಗೊಳ್ಬೇಕಾಗುತ್ತೆ ವೈದ್ಯರ ಸಲಹೆಗಳನ್ನ ತಗೊಂಡು ರಾಸುಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ದಿನ ಪೂರ್ತಿ ನಾವೇನು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ರಾಸುವಿನ ಕೆಳಗಡೆ ಇರುವಂಥ ಸಗಣಿಗಯನ್ನು ಬಾಚಿ ತೊಳೆದು ಕ್ಲೀನಾಗಿ ಇಟ್ಕೊಂಡು ಏನು ಮಾಡ್ತೀವಿ ಅದಕ್ಕೆ ಹುಲ್ಲನ್ನು ಹಾಕ್ತಾ ಹೋಗ್ತೀವಿ ಹುಲ್ಲನ್ನು ರಾಸುಗಳು ಏನು ಮಾಡ್ತಾ ಹೋಗ್ತವೆ ನಾವು ಒಂದು ತಾಸುಗಳ ಹಾಗೆ ನಾವು ಮೇವನ್ನು ಹಾಕ್ತಾ ಹೋದಾಗೆ ಒಂದು ತಾಸು ಮೇವನ್ನು ಹಾಕಿದ್ರೆ ಒಂದು ತಾಸು ಅದನ್ನು ಹಾಗೆ ಬಿಡಬೇಕಾಗುತ್ತೆ ಏಕೆಂದ್ರೆ ಅವು ಮೆಲುಕನ್ನ ಹಾಕಿದ ನ ತಕ್ಷಣ ಏನಾಗ್ತಾ ಹೋಗುತ್ತೆ ರಾಸುಗಳು ಮೆಲುಕನ್ನು ಹಾಕಿದಾಗ ಡೈಜೆಶನ್ ಪವರ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಚ್ಚು ಜೀರ್ಣ ಕ್ರಿಯೆ ಆದಂತಹ ಸಂದರ್ಭದಲ್ಲಿ ಏನು ಆಗ್ತಾ ಹೋಗುತ್ತೆ ಹಾಲು ಉತ್ಪತ್ತಿ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತೀವಿ ನಾವು ಅಂತ ಅಂದ್ರೆ ತಾಸುಗಳು ಬಿಟ್ಟು ತಾಸುಗಳು ಬಿಟ್ಟು ಏನು ಮಾಡ್ತ ಹೋಗೋದು ಅದಕ್ಕೆ ಹುಲ್ಲನ್ನು ಹಾಕ್ತಾ ಹೋಗ್ತೀವಿ ನಂತರ ಏನು ಮಾಡ್ತಾ ಹೋಗ್ತೀವಿ ಅದರ ಕಾಳಜಿಗೆ ಅಂತಂದ್ರೆ ಯಾವುದಾದರೂ ಒಂದು ನೆರಳಿರುವ ಪ್ರದೇಶದಲ್ಲಿ ಅಥವಾ ನಿರ್ಜನ ಪ್ರದೇಶ ಅಂತ ಅಂದರೆ ಮೇವೆ ಇಲ್ಲದಿರೋ ಪ್ರದೇಶ ಅಲ್ಲ ಎಲ್ಲಿ ಹುಲ್ಲು ತುಣುಕುಗಳು ಹುಲ್ಲು ಸೊಗಸಾಗಿ ಬೆಳೆದಿರುತ್ತೋ ಅಂತಹ ಒಂದು ಜಾಗದಲ್ಲಿ ಏನು ಮಾಡ್ತಾ ಹೋಗ್ತೀವಿ ನಾವು ರಾಸುಗಳನ್ನ ಕಟ್ತಾ ಹೋಗ್ತೀವಿ ರಾಸುಗಳು ಏನು ಮಾಡ್ತವಪ್ಪಾ ಅಂದರೆ ತಿನ್ನೋ ತನಕ ತನಗೆ ಮೇವು ಎಷ್ಟು ಮೇವು ಬೇಕು ಅನ್ನಿಸುತ್ತೋ ಅಷ್ಟು ತಿಂದು ಏನು ಮಾಡುತ್ತೆ ಅದನ್ನು ಮೆಲ್ಕು ಹಾಕ್ತಾ ಮಲಗುತ್ವೆ ಮಲಗಿದ ನಂತರ ನಾವು ಏನು ಮಾಡ್ತೀವಿ ಅದಕ್ಕೆ ನೀರನ್ನು ತೋರಿಸುವಂಥದ್ದಾಗಿರ್ಬೋದು ನೀರನ್ನು ತೋರಿಸಿ ನೀರನ್ನ ತೋರಿಸ್ತೀವಿ ನೀರನ್ನ ಕುಡಿಯುತ್ತವೆ ತಮ್ಮ ದಾಹವನ್ನು ತೀರಿಸಿಕೊಳ್ಳುತ್ತೆ ಯಾವುದಾದರೂ ಒಂದು ಸಡನ್ನಾಗಿ ಅದಕ್ಕೆ ಏನೋ ಒಂದು ಹುಳುವೋ ಹಡಪೆನೋ ಏನೋ ಕಚ್ಚುತ್ತವಂತ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾ ಹೋಗ್ತೀವಿ ವೈದ್ಯರಿಗೆ ಕರೆಯನ್ನು ಮಾಡೋದರ ಮೂಲಕ ಅವರ ಒಂದು ಸಲಹೆಯನ್ನು ತಗೊಳ್ತೀವಿ ಇಲ್ಲ ಅವ್ರನ್ನು ಕರೆ ಮಾಡಿ ನಮ್ಮ ಬಳಿಗೆ ಕರೆಸ್ಕೊಂಡು ಏನು ಮಾಡ್ತಾ ಹೋಗ್ತೀವಿ ರಾಸುಗಳ ಒಂದು ಉಪಚಾರವನ್ನು ಮಾಡ್ತಾ ಹೋಗ್ತೀವಿ ಅವು ತುಂಬ ಅಂದರೆ ಆರೋಗ್ಯವಾಗಿ ಇರಬೇಕು ಅಂದರೆ ರಾಸುಗಳು ನಾವು ತುಂಬ ಚೆನ್ನಾಗಿ ಅವುಗಳನ್ನ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ದಿನ ಪೂರ್ತಿ ನಾವು ಅದು ಯಾವ ರೀತಿ ತೊಡಗ್ತೀವಿ ಚಟುವಟಿಕೆಗಳಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವುಗಳ ಮುಖವನ್ನು ನೋಡ್ತಾರೆ ನಾವು ಹೇಳ್ತಾ ಹೋಗ್ತೀವಿ ಹಸುಗಳೆಂತಂದ್ರೆ ಹಸುಗಳನ್ನ ಗೋಮಾತೆಗೆ ಹೋಲಿಸಲಾಗುತ್ತೆ ಏಕಂತಂದ್ರೆ ಅದರ ಮೂತ್ರ ಮೂತ್ರ ಬಿಡುವಂತಹ ಜಾಗದಲ್ಲಿ ಆ ಕೋಟ್ಯಾನು ಕೋಟಿ ಮಾತೆಗಳು ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ ಅದಕ್ಕೋಸ್ಕರ ನಾವು ಅದಕ್ಕೆ ಗೋ ಮೂತ್ರವನ್ನು ಹಾಕ್ತಾ ಗೋ ಮೂತ್ರವನ್ನು ನಾವು ಮನೆಗಳಿಗೆ ಆ ಮನೆಗಳನ್ನ ಹುರಿಸಲಿಕ್ಕೂ ಏನು ಮಾಡ್ತಾ ಹೋಗ್ತೀವಿ ಹಾಕ್ತಾ ಹೋಗ್ತೀವಿ ರಾಸುಗಳನ್ನ ನಾವು ತುಂಬ ಚ ಕಾಳಜಿ ಮಾಡಬೇಕೆಂತಂದ್ರೆ ನಮ್ಮ ಮನೆಯ ದೊಡ್ಡವರ ಒಂದು ಸಲಹೆಗಳನ್ನೂ ಕೂಡ ನಾವು ತಗೊಳ್ತಾ ಹೋಗ್ತೀವಿ ಹೇಗೆ ತಗೊಳ್ತೀವಪ್ಪ ಈಗ ಹಸುಗಳೆಂದರೆ ಏನು ಹಸುಗಳನ್ನ ನಾವು ಯಾವ ರೀತಿ ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಿಕೊಂಡು ಏನು ಮಾಡ್ತಾ ಹೋಗ್ತೀವಿ ಕಾಳಜಿಯನ್ನು ಮಾಡ್ತಾ ಹೋಗ್ತೀವಿ ಹೋಗ್ತೀವಿ ರಾಸುಗಳು ಕೇವಲ ನಮ್ಮ ಆದಾಯಕ್ಕೆ ಮಾತ್ರ ಅಂತ ಅಲ್ಲ ಆ ರಾಸುಗಳನ್ನ ನಾವು ದೇವರು ಅಂತಲೂ ಕೂಡ ಕರೀತಾ ಹೋಗ್ತೀವಿ ದೇವರನ್ನು ನಾವು ಹೇಗೆ ಪೂಜೆ ಮಾಡ್ತೀವೋ ರಾಸುಗಳನ್ನೂ ಕೂಡಾ ಹಾಗೆ ಪೂಜೆನಾ ಮಾಡ್ತಾ ಹೋಗ್ತೀವಿ ದಿನ ನಿತ್ಯ ನಾವು ರಾಸುಗಳಿಗೆ ಕೈ ಮುಗಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ರಾಸುಗಳು ನಮಗೆ ಆದಾಯವನ್ನು ತಂದುಕೊಡುವಂತಹ ಒಂದು ಗೋಮಾತೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಅವು ಕೊಡುವಂತಹ ಹಾಲು ಏನಿದೆ ಅದರಿಂದ ಆದಾಯ ಅನ್ನುವಂಥದ್ದು ಬರ್ತಾ ಹೋಗುತ್ತೆ ಆ ಆದಾಯ ಹೆಚ್ಚಾಗ್ಬೇಕು ಅಂತ ಅಂದ್ರೆ ನಾವು ರಾಸುಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಆ ರಾಸುಗಳು ಅಂತ ಅಂದ್ರೆ ಒಂದೊಂದು ಒಂದೊಂದೆ ರಾಸುಗಳನ್ನ ಬಿಡುವಂಥದ್ದಲ್ಲ ಅದಕ್ಕೆ ಜೊತೆಯಾಗಿ ಏನು ಮಾಡ್ತಾ ಹೋಗ್ತೀವಿ ಎರಡು ಅಥ್ವಾ ಎರಡಕ್ಕಿಂತ ಹೆಚ್ಚು ರಾಸುಗಳನ್ನ ಜೊತೇಲಿ ಬಿಡ್ತಾ ಹೋಗ್ತೀವಿ ಏಕೆಂದ್ರೆ ಮನುಷ್ಯರಿಗೆ ಹೇಗೆ ಬೇಜಾರು ಆಗುತ್ತೋ ಒಬ್ಬರೇ ಇರೋದಕ್ಕೆ ಹಾಗೆಯೇ ರಾಸುಗಳಿಗೂ ಕೂಡ ಒಬ್ಬರೇ ಇರೋದಕ್ಕೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ಬೋದು ರಾಸುಗಳನ್ನ ನಾವು ಏನು ಮಾಡ್ತಾ ಹೋಗ್ತೀವಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಹೋಗ್ತೀವಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸೊಳ್ಳೆಗಳು ಕಚ್ಚದ ಹಾಗೆ ಸೊಳ್ಳೆಗಳು ಕಚ್ಚದ ಹಾಗೆ ಅಂತಂದ್ರೆ ಒಂದು ಸೊಳ್ಳೆಗಳು ಬರ್ತಿದೆ ಈಗ ಮನುಷ್ಯರು ಏನು ಮಾಡ್ತಾರೆ ಸೊಳ್ಳೆಗಳು ಬರ್ತಿದೆ ಅಂತಂದ್ರೆ ಬತ್ತಿಗಳನ್ನ ಇಡ್ತಾ ಹೋಗ್ತಾರೆ ಕಾಯಿಲ್ಸ್ಗಳನ್ನ ಹಾಕ್ತಾ ಹೋಗ್ತಾರೆ ಅದೇ ರೀತಿ ರಾಸುಗಳಿಗೆ ಸೊಳ್ಳೆಗಳು ಕಚ್ಚಬಾರ್ದು ಅಂತ ಅಂದ್ರೆ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಅಂದ್ರೆ ಹೊಗೆಯನ್ನು ಕೊಡ್ತಾ ಹೋಗ್ತಾರೆ ಹೊಗೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ ಸೊಳ್ಳೆಗಳು ಬರೋದರಿಂದ ತಡಿಬಹುದು ಬರದಂತೆ ನಾವದನ್ನು ತಡೀತಾ ಹೋಗ್ಬಹುದು ಹಾಗೆಯೇ ಅದು ಕಾಯಿಲೆಗೊಳಗಾದರೆ ರಾಸುಗಳು ನಾವೇನು ಮಾಡ್ತೀವಿ ತಕ್ಷಣ ವೈದ್ಯರಿಗೆ ಕರೆ ಮಾಡಿ ನಮ್ಮ ಹಸು ಹೀಗೆ ತುಂಬ ಕಾಯಿಲೆಗೆ ಒಳಗಾಗಿದೆ ಅಥ್ವಾ ಅದಕ್ಕೆ ಜ್ವರ ಬಂದಿದೆ ಅದಕ್ಕೆ ನಾವು ಏನು ಮಾಡಬಹುದು ಅನ್ನುವಂತಹ ಒಂದು ಸಲಹೆನ ಕೂಡ ತಗೊಳ್ಬಹುದು ಅಥವಾ ವೈದ್ಯರನ್ನೇ ನಮ್ಮ ಮನೆಗೆ ಕರೆಸಿ ಏನು ಮಾಡ್ತಾ ಹೋಗ್ತೀವಿ ಅದಕ್ಕೆ ಬೇಕಾದಂತಹ ಔಷಧಿಗಳನ್ನ ದೊರ್ಕಿಸಿ ಕೊಡೋ ರೀತಿಯಲ್ಲಿ ನಾವು ಕೇಳ್ಕೋಳ್ತಾ ಹೋಗ್ತೀವಿ ಅವರು ಬಂದು ಏನು ಮಾಡ್ತಾರೆ ಅದು ಏನಾಗಿದೆ ಏನು ಕಾಯಿಲೆ ಆಗಿದೆ ಅದಕ್ಕೆ ತಕ್ಕಂತೆ ನೋಡಿ ಏನು ಮಾಡ್ತಾ ಹೋಗ್ತಾರೆ ಔಷಧಿಗಳನ್ನು ನೀಡ್ತಾ ಹೋಗ್ತಾರೆ ನಾವು ಏನು ಮಾಡ್ತೀವಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಹೋಗಬೇಕು ಅಂತ ಅಂದ್ರೆ ನಾವು ಎಲ್ಲಿ ದನಕರುಗಳನ್ನ ಕಟ್ತಾ ಹೋಗ್ತೀವಿ ರಾಸುಗಳನ್ನ ಅದರ ಸುತ್ತ ಮುತ್ತ ಏನು ಮಾಡ್ತಾ ಹೋಗಬೇಕು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ತಾ ಹೋಗಬೇಕು ನಾವು ಯಾವಾಗ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಹೋಗ್ತೀವೋ ಆಗ ರಾಸುಗಳು ಯಾವುದೇ ರೀತಿ ಆದಂತಹ ಕ್ರಿಮಿ ಕೀಟಗಳು ಇಲ್ಲದೆ ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಇನ್ನೂ ರಾತ್ರಿಯ ಸಮಯ ಬಂದಾಗ ಏನು ಮಾಡ್ತಾ ಹೋಗ್ತೀವಿ ಅದಕ್ಕೆ ನಾವು ಹೇಗೆ ಆಹಾರವನ್ನು ಸೇವಿಸ್ತೀವೋ ಹಾಗೆಯೇ ದನಕರುಗಳಿಗೆ ರಾಸುಗಳಿಗೂ ಕೂಡ ಆಹಾರವನ್ನು ನಾವು ನೀಡ್ತಾ ಹೋಗ್ತೀವಿ ಅಂದರೆ ತಿಂಡಿ ತಿನಿಸುಗಳು ಯಾವ ರೀತಿ ತಿಂಡಿ ತಿನಿಸುಗಳನ್ನ ಕೊಡ್ತಾ ನಾವು ಹೋಗ್ತೀವಿ ಅಂತ ಅಂದ್ರೆ ಅದಕ್ಕೆ ಆದಂತಹ ರಾಸುಗಳಿಗೆ ಆದಂತಹ ಆಹಾರ ಅನ್ನುವಂಥದ್ದು ಇರುತ್ತೆ ಆ ಆಹಾರವನ್ನು ಏನು ಮಾಡ್ತಾ ಹೋಗ್ತೀವಿ ನಾವು ಕರೆಕ್ಟಾಗಿ ಸಮಯಕ್ಕೆ ತಕ್ಕಂತೆ ಏನು ಮಾಡ್ತಾ ಹೋಗ್ತೀವಿ ಅದನ್ನು ಕೊಡ್ತಾ ಹೋಗ್ತೀವಿ ಏಕೆಂದ್ರೆ ಅದರ ಬೆಳವಣಿಗೆಗೂ ಕೂಡ ಅದು ಪೌಷ್ಟಿಕ ಆಹಾರ ಅನ್ನುವಂಥದ್ದು ನಾವು ಹೇಳ್ತಾ ಹೋಗ್ಬೋದು ನಾವು ಹೇಗೆ ಬೆಳವಣಿಗೆನಾ ಹೊಂದುತ್ತಾ ಹೋಗ್ತೀವೋ ಹಾಗೆಯೇ ರಾಸುಗಳೂ ಕೂಡ ನಾವು ಹೇಗೆ ಮನುಷ್ಯರಿಗೆ ಈಗ ಚಿಕ್ಕ ಮಗು ಚಿಕ್ಕ ಮಗುವಿಂದ ದೋ ಸ್ವಲ್ಪ ಬೆಳವಣಿಗೆನ ಹೊಂದ್ತಾ ಹೊಂದ್ತಾ ಹೊಂದ್ತಾ ನಾವು ಹೇಗೆ ದೊಡ್ಡವರಾಗ್ತೀವೋ ಹಾಗೆ ರಾಸುಗಳೂ ಕೂಡ ತುಂಬ ಚಿಕ್ಕದಾಗಿರುತ್ತೆ ನಾವು ಹೇಗೆ ನೋಡ್ಕೊಳ್ತೀವಿ ಹೇಗೆ ಆರೈಕೆನ ಮಾಡ್ತೀವಿ ಅದರ ಮೇರೆಗೆ ಏನು ಮಾಡ್ತಾ ಹೋಗ್ತದೆ ಅದು ತುಂಬ ಬಲಿಷ್ಠವಾಗುತ್ತಾ ಹೋಗುತ್ತೆ ಪೌಷ್ಟಿಕ ಆಹಾರವನ್ನು ನಾವು ನೀಡ್ತಾ ಹೋದ ಹಾಗೆ ಅದು ಏನಾಗ್ತಾ ಹೋಗುತ್ತೆ ಬಲಿಷ್ಠವಾಗಿ ಬೆಳೀತಾ ಹೋಗುತ್ತೆ ಬೆಳೆದು ಏನಾಗುತ್ತೆ ಆ ಮನೆಗೆ ಬೆಳಕಾಗಿ ದೀಪವಾಗಿ ಪ್ರಜ್ವಲಿಸ್ತಾ ಹೋಗುತ್ತೆ ರಾಸುಗಳು ಅಂತ ಹೇಳ್ಬೋದು ಹಾಗೆಯೇ ದಿನ ಪೂರ್ತಿ ನಾವು ಏನು ಮಾಡ್ತಾ ಹೋಗ್ತೀವಿ ರಾಸುಗಳನ್ನ ನಮ್ಮ ಮನೇಲಿ ಇದೆ ಅಂತಂದ್ರೆ ಅವುಗಳನ್ನ ಒಂದು ನಿಮಿಷವೂ ಒಬ್ಬೊಬ್ಬರು ಬಿಟ್ಟಿರೋಕ್ಕಾಗೋದಿಲ್ಲ ಏನಕ್ಕಪ್ಪ ಅಂತ ಅಂದ್ರೆ ಅವೇ ಅವರಿಗೆ ದೇವರಾಗಿರುತ್ತವೆ ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡ್ತಾ ಹೋಗ್ತಾರೆ ಕಸ ಗುಡಿಸುವಂಥದ್ದಾಗಿರ್ಬೋದು ಅದರೆ ಮೈ ತೊಳಿಯುವಂಥದ್ದಾಗಿರ್ಬೋದು ಅದಕ್ಕೆ ಪೂಜೆನ ಮಾಡುವಂಥದ್ದಾಗಿರ್ಬೋದು ಹಾಗೆಯೇ ಯಾವುದೇ ರೀತಿ ಆದಂತಹ ಖಾಯಿಲೆ ಬರದೇ ಇರುವಂತಹ ರೀತಿಯಲ್ಲಿ ಅವರು ಉಪಚರಿಸ್ತಾ ಹೋಗ್ತಿರ್ತಾರೆ ಅಂತ ಹೇಳ್ಬೋದು ರಾಸುಗಳು ಅಂತ ಅಂದ್ರೆ ನಾವು ಆಲ್ರೆಡಿ ಆಗಲೇ ಹೇಳಿದ್ವಿ ಅದು ಮುಕ್ಕೋಟಿ ದೇವತೆಗಳಿಗೆ ಸಮಾನವಾದದ್ದು ಅದು ನಮಗೆ ದೇವರಿದ್ದ ಹಾಗೆ ಈಗೆಲ್ಲ ಏನು ಮಾಡ್ತಾರೆ ಮನುಷ್ಯರು ಮನುಷ್ಯರು ಗುದ್ದಾಡಿಕೊಳ್ತಾರೆ ಆದ್ರೆ ಹಸುಗಳು ಏನು ಆಗ್ತಾ ಹೋಗುತ್ತವೆ ಒಂದು ಮತ್ತೊಂದನ್ನು ಕಾಳಜಿ ಮಾಡ್ತಾ ಹೋಗುತ್ತೆ ಅಂತ ಅಂದ್ರೆ ಯಾರೂ ಏನೂ ಮಾಡ್ಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಅವು ಮುಟ್ಟಿಸ್ತಾ ಹೋಗುತ್ತವೆ ಮೂಕ ಪ್ರಾಣಿಗಳು ಆದರೂ ಕೂಡ ಏನು ಮಾಡ್ತಾ ಹೋಗ್ತವೆ ಒಂದು ಒಂದಕ್ಕೆ ಒಂದು ಏನು ಮಾಡ್ತಾ ಹೋಗುತ್ತೆ ಸಪೋರ್ಟಿವ್ ಆಗಿರ್ತಾ ಹೋಗುತ್ತೆ ಜೊತೆ ಜೊತೆಯಾಗಿಯೇ ಏನು ಮಾಡ್ತಾ ಹೋಗುತ್ತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗುವಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ಬೋದು ಹೀಗೆ ರಾಸುಗಳನ್ನ ನಾವು ಏನು ಮಾಡ್ಬೋದು ಬೆಳಗ್ಗೆ ಎದ್ದ ತಕ್ಷಣನ ಕ್ಲೀನ್ ಮಾಡುವಂಥದ್ದಾಗಿರ್ಬೋದು ಸ್ವಚ್ಛತೆಯನ್ನ ಮಾಡುವಂಥದ್ದಾಗಿರ್ಬೋದು ಕಾಯಿಲೆಗಳಿಂದ ದೂರ ಇಡುವಂತಹ ಕೆಲಸಗಳ್ನ ನಾವು ಮಾಡ್ತಾ ಹೋಗಬಹುದು